ನಮ್ಮ ಓಟೆಲಲ್ಲಿ ನೀರುಳ್ಳಿ ಬಜೆ ಗೋಳಿಬಜೆ ಪೋಡಿ ಚಟ್ಟಂಬಡೆ ಬನ್ಸ್ ಇಡ್ಲಿ ಮಸಾಲೆ ದೋಸೆ ಮತ್ತೆ ಬಿರಿಯಾನಿ ಉಂಟು ಬಿರಿಯಾನಿ ಮತ್ತೆ ಫ್ರೈಡ್ ರೈಸ್ ನೂಡಲ್ಸ್ ಬಿರಿಯಾನಿ ಫುಲ್ಲಿಗೆ ಒನ್ ಒನ್ ಫಾರ್ಟಿ ಆಫಿಗೆ ಏಯ್ಟಿ ಏಯ್ಟಿ ಬರ್ತದೆ ಮತ್ತೆ ಫ್ರೈಡ್ ರೈಸ್ ಸಾ ಉಂಟು ಫ್ರೈಡ್ ರೈಸ್ ಸಾ ಫುಲ್ಲಿಗೇ ಏಯ್ಟಿ ಹಾಗೆ ಕೋಲ್ಡ್ ಕೋಲ್ಡ್ ಡ್ರಿಂಕ್ಸಾ ಕೋಲ್ಡ್ ಡ್ರಿಂಕ್ಸ್ ಉಂಟು ಮಿರಿಂಡ ಉಂಟು ಸ್ಪ್ರೈಟ್ ಉಂಟು ಲೆಮನ್ ಉಂಟು ಮತ್ತು ಇದು ಫುಟ್ ಫುಡ್ ಹೇಳೋದಾದ್ರೇ ಶವರ್ಮ ಉಂಟು ಕಬಾಬ್ ಉಂಟು ಮತ್ತೆ ಎಲ್ಲ ಉಂಟು ನಿಮಗೇ ಏನೆಲ್ಲ ಐಟಮ್ ಬೇಕಿತ್ತು ನಮ್ಮದರದ್ದು ಇವತ್ತದ್ದು ದಮ್ ಬಿರ್ಯಾನಿ ಮತ್ತೆ ಚಿಕನ್ ಲೆಗ್ ಪೀಸ್ ಮತ್ತೆ ಬಂಗುಡೆ ಫ್ರೈ ಮತ್ತೆ ಅಷ್ಟೆ ಬೇರೆ ನಿಮಗೆ ಏನು ಬೇಕಿತ್ತು ಅಲ್ಲ ನೀವು ಹೇಳಿ ನಾವು ಅದನ್ನು ಮಾಡಿ ಕೊಡ್ತೇವೆ ನಿಮಗೆ ಒಳ್ಳೆ ಮಾಡಿ ಹಾಂ ಹಾಂ ಅದೆ ಹಾಂ ಹಾಂ

ಹಾಂ ಮು ಕೋಲ್ಡ್ ಡ್ರಿಂಕ್ಸ್ ಯಾವುದು ಬೇಕಿತ್ತು ನಿಮಗೆ ಆ ಬಾಟ್ಲಿಯದ್ದು ಬಾಟ್ಲಿಯದ್ದಲ ಹಾಂ ಎರಡು ಹಾಂ ಮಿರಿಂಡ ಹಾಂ ಹಾ

ಹಾಂ ಹೌದು ಹೌದು ಗೊತ್ತಾಯಿತು

ಒಟ್ಟಿಗೆ ನಿಲ್ಲಿ ಸ್ವಲ್ಪ ಎರಡು ಸಾವಿರದ ಇನ್ನೂರು ಆಗ್ತದೆ ಟೋಟಲ್ ನಿಮಗೇ ಕಳಾ ನಿಮ್ಗೆ ಮನೆಗೆ ಕಳಿಸಬೇಕಲ್ಲ ಡ್ರಾಪ್ ಹೇಳಿ ನಿಮ್ದು ಎಲ್ಲಿ ಅಡ್ರೆಸ್ ಎಲ್ಲಿ ಬರ್ತದೆ ನಿಮ್ಮದು ಹೌದಾ ಹಾಗಾದ್ರೆ ಎರಡು ಸಾವಿರದ ಮುನ್ನೂರು ಆಗ್ತದೆ ಅದು ಡ್ರಾಪದ್ದು ಸೇರಿಸಿ ನಿಮಗೆ ಒಂದು ಡಿಸ್ಕೌಂಟ್ ಮಾಡಿ ಎರಡು ಸಾವಿರಕ್ಕೆ ಮಾಡಿ ಕೊಡ್ತೇವೆ